ಸರ್ ನಾವು ಮುರಳಿ ಮೋಹನ್ ಅಂದು ಹೇಳಿ ಹಾಂ ಸರ್ ನಮಗೆ ಚಾಮಂತಿ ಹೂವ ಬೇಕಾಗಿತ್ತು ಸರ್ ನಮಗೆ ಒಂದು ಇಪ್ಪತ್ತು ಕೆಜಿ ಬೇಕಾಗಿತ್ತು ಸರ್ ಶಾಮನ್ ಶಾಮಂತಿ ಹಾಂ ಹೌದು ಸರ್ ಸರ್ ಮೊದಲೇ ಓಕೆ ಸ್ವಲ್ಪ ಕಡ್ಮೆಗೆ ಮಾಡಿಕೊಡಿ ಸರ್ ಒಂದು ನೂರೈವತ್ತು ರೂಪಾಯಿಗ್ ಮಾಡಿಕೊಡಿ ಸರ್ ಹೌದಾ ಸರ್ ಮದುವೆ ಇಲ್ಲ ಸರ್ ಮದುವೆಗೆ ಫಂಕ್ಷನ್ಗೆ ತುಂಬ ಬೇಕಾಗಿದೆ ಅದಕ್ಕೇ ಸ್ವಲ್ಪ ಕಡಿಮೆ ಹಾಕ್ಕೊಡಿ ಮತ್ತು ನಮಗೆ ಬೇರೆ ಹೂವ ರೋಜ್ ಬೇಕಾಗಿದೆ ಮಲ್ಲಿಗೆ ಶಾಮಂತೆ ಮತ್ತು ಓಕೆ ಗುಲಾಬಿ ಹೂವ ಎಲ್ಲ ಬೇಕು ಸರ್ ಹೌದು ಸರ್ ನೋಡಿ ಸರ್ ಕಡಿಮೆ ಹಾಕ್ಕೊಂಡ್ ಕೊಡಿ ಯಾಕಂದರೆ ನಾವು ಫಂಕ್ಷನ್ ಇದೆಯಲ್ವ ಮದುವೆ ಫಂಕ್ಷನ್ ಇದೆ ಅದಕ್ಕೆ ಹೌದಾ ಸರ್ ಓಕೆ ಎಲ್ಲ ಪ್ಯಾಕೇಜ್ ಎಲ್ಲ ನೀವೇ ಮಾಡಿಕೊಡ್ತೀರ ಹಂಗಾದ್ರೆ ಹಾಂ ಸರಿ ಆಯಿತು ಸರ್ ಮಾತಾಡ್ಕೊಂಡು ಮಾತಾಡೋಣ ಅದ್ರ ಬಗ್ಗೆ ಏನಂದರೆ ನಮಗೆ ಚನ್ನಾಗಿರ್ಬೇಕು ಸರ್ ಹೂವ ಚೆನ್ನಾಗಿ ಇರಬೇಕು ಪ್ರೆಶಾಗಿ ಇರಬೇಕು ಒಳ್ಳೆಯ ಕ್ವಾಲ್ಟಿದು ಬೇಕು ಹ್ಞೂ ಏನು ತಗೋಳ್ತೀರಾ ಸರ್ ಅದಕ್ಕೆ ನೀವು ಚಾರ್ಜ್ ಏನು ಮಾಡ್ತೀರಾ ಹೌದಾ ಎಲ್ಲ ಟೋಟಲ್ಲು ನೀವು ಫಂಕ್ಷನ್ಗೆ ತಗೊಂಡರೆನಾ ಹೌದಾ ಹಾಂ ಸರಿ ಸರ್ ಆಯಿತು ಓಕೆ ಸರ್ ಆಯಿತು ಸರ್ ನಿಮಗೆ ಆರ್ಡ್ರು ಕೊಡ್ತೀವಿ ಹಾಂ ಬಂದು ಮಾಡಿಕೊಡಿ ಸರ್ ಓಕೆ ಓಕೆ